ನಾವು ಹಳ್ಳೀಲಿ ಇರೋಕೆ ಯಾಕೆ ಇಷ್ಟಪಡ್ತೀವಂದರೆ ನಮ್ಮೂರಲ್ಲಿ ಎಲ್ಲ ಜನಗಳು ಸೇರ್ಕೊಂಡು ಯಾವ್ದರ ಒಂದು ಹಬ್ಬ ಗಿಬ್ಬ ಆದರೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಹಬ್ಬ ಮಾಡ್ತೀವಿ ಸಿಟಿಗಳಲ್ಲಿ ಈ ನಗರಗಳಲ್ಲಿ ಆತ್ ಆರತಿ ಆ ರೀತಿ ಇರುದಿಲ್ಲ ಎಲ್ಲಾ ಅಕ್ಕಪಕ್ಕದ ಮನೆಯವರೇ ಮಾತಾಡ್ಸಲ್ಲ ಅಂಥದ್ರಲ್ಲಿ ನಮ್ಮೂರುಗಳಲ್ಲಿ ಯಾವುದೋ ಕಷ್ಟ ಅಂತ ಬಂದರೆ ನಮ್ಮೂರಿನ ಎಲ್ಲ ಜನಗಳು ಒಂದಾಗಿ ಆ ಕಷ್ಟನ ನಿವಾರ್ಸೋಕೆ ಪ್ರಯತ್ನ ಪಡ್ತಾರೆ ಹಾಗೆ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಎಲ್ಲ ದನಕರುಗಳು ನೀರು ಎಲ್ಲ ಫ್ರೀಯಾಗಿ ಹಾಲು ಎಲ್ಲ ಫ್ರೀಯಾಗಿ ಹಂಚಿ ತಿನ್ನೋ ಥರ ಇರ್ತಾರೆ ಅಂದರೆ ಸೀ ನಗರಗಳಲ್ಲಿ ಈ ರೀತಿ ಇರೋದಿಲ್ಲ ಅವರು ಪಕ್ಕದ ಮನೆಯವ್ರ್ಗೇ ಏನೋ ಒಂದು ಕೊಡದಿಲ್ಲ ಅಂಥದ್ರಲ್ಲಿ ನಮ್ಮ ಹಳ್ಳಿಗೊಳಲ್ಲಿ ರಾಶ್ ರಾಶಿ ಬತ್ತಗಳನ್ನು ಬೆಳ್ದಾಗ ಅವರ್ಗೆಲ್ಲ ದಾನದ ರೂಪದಲ್ಲಿ ಅಥ್ವಾ ಕೆಲ್ಸಕ್ಕೆ ಬಂದವ್ರ್ಗೆ ಕೊಡೋದು ಈ ರೀತಿಯಲ್ಲ ಇರ್ತದೆ ಹಾಗೆ ಹಸುಗಳನ್ನ ಸಾಕೋದ್ರಿಂದ ನಗರಗಳಲ್ಲಿ ನಾವು ಒಂದು ಐವತ್ತು ಸಾವಿರ ಸಂಬಳ ತಗಳದ್ಕಿಂತ ನಮ್ಮೂರ್ಗಳಲ್ಲಿ ಒಂದು ಐದು ಹಸುಗಳನ್ನ ಸಾಕೀ ಅವ್ದಾ ಬೇಕಾದಷ್ಟು ಹಣ ಸಿಕ್ತದೆ ಹಾಗಾಗಿ ನಮಗೆ ಆರೋಗ್ಯ ಚೆನ್ನಾಗಿರ್ತದೆ ಅಲ್ಲಿ ಕೂತ್ಕೊಂಡು ಇಲ್ಲ ಬೈಕಲ್ಲಿ ಓಡಾಡಿ ಹಿಂಗೆಲ್ಲ ಮಾಡೊದರಿಂದ ಸೊಂಟ ಅದು ಇದು ನೋವು ಬರುತ್ತೆ ನಮ್ಮೂರ್ಗಳಲ್ಲಿ ಇದ್ದರೆ ವ್ಯಾಯಾಮ ಆದಂಗು ಆಯ್ತದೆ ಕೆಲ್ಸಗಳು ಆದಂಗೆ ಆಯ್ತದೆ ಹಾಗೇ ಎಲ್ಲ ಈಗ ಜನಗಳು ನಮ್ಗೆ ಯಾವುದೇ ಕಷ್ಟ ಇದ್ದರೂ ಎಲ್ಲಾ ಸ್ಪಂದಿಸ್ತಾರೆ ಸಿಟಿಗಳಲ್ಲಿ ನಗರಗಳಲ್ಲಿ ಹಂಗೆ ಇರದಿಲ್ಲ ಆಮೇಲೆ ವಾತಾವರ್ಣ ನಾವು ಚಿಕ್ಕ ಮಕ್ಳು ಇದ್ದಾಗ ಆಟಾಡೋದು ಈಗ ಜ ನಮ್ಮ ಸಮಯಕ್ಕೆ ಜಾಸ್ತಿ ಒತ್ತು ಕೊಡೋದಿಲ್ಲ ಇಲ್ಲಿ ಹೆಂಗೆ ಅಂದರೆ ಮಾತುಕತೆ ಇರ್ಬೋದು ಹಾಂ ಹಳ್ಳಿ ಕ ಹಳ್ಳಿಕಟ್ಟೆಗಳಲ್ಲಿ ಕೂತ್ಕೊಂಡು ಮಾತಾಡೋದಿರ್ಬೋದು ನಮ್ಗೆ ಯಾವುದೇ ರೀತಿ ಟೈಮು ಸಾಲ್ತಿಲ್ಲ ಹಂಗೆ ಹಿಂಗೆ ಅಂತ ಇರದಿಲ್ಲ ಎಷ್ಟೊತ್ತು ಮೇಲೆ ಬೇಕು ಅಷ್ಟೊತ್ತು ಮೇಲೆ ಮಾತಾಡ್ತೀವಿ ಕೆಲಸ ಮಾಡ್ತೀವಿ ಚೆನ್ನಾಗಿರ್ತೀವಿ ಊಟ ಗೀಟ ಎಲ್ಲ ನಮಗೆ ನ್ಯಾಚುರಲ್ಲಾಗಿ ಸಿಗ್ತದೆ ಹಸಿರು ತರ್ಕಾರಿಗಳನ್ನ ಬೆಳ್ಕೊಂಡು ನಾವು ಮಾರಿ ಅದರಲ್ಲಿ ಬಂದ ದುಡ್ಡುಗಳಲ್ಲಿ ಮನೆ ನೋಡ್ಕೊಂಡು ಮತ್ತು ಮನೆಗೆ ಬೇಕಾದ ಆಹಾರ ತಿನಿಸುಗಳನ್ನು ನಾವೇ ಬೆಳ್ಕೊಂಡು ಮಾಡೋದರಿಂದ ನಮಗೆ ತುಂಬ ಒಳ್ಳೆಯ ರುಚಿ ಆರೋಗ್ಯ ಸಿಗ್ತದೆ ಗಾಳಿಯಿಂದ ಈಗ ಸ್ ನಗರಗಳಲ್ಲಿ ಹೋದ್ರೆ ಅಲ್ಲಿ ಕಾರ್ಖಾನೆಗಳು ಅವು ಇವು ಸೇರಿ ತುಂಬ ವಾಹನಗಳು ಜಾಸ್ತಿ ಇರೊದರಿಂದ ನಾವು ಹೊಗೆ ಆಮ್ಲಜನಕದ ಕೊರತೆ ತುಂಬ ಉಂಟಾಗಿರ್ತದೆ ಅಂಥದ್ರಲ್ಲಿ ನಮ್ಮ ಹಳ್ಳಿಗಳಲ್ಲಿ ಯಾವುದೇ ರೀತೀ ಜಾಸ್ತಿ ಕಾರ್ಖಾನೆಗಳಿರ್ಬೋದು ವಾಹನಗಳಿರ್ಬೋದು ಓಡಾಡೋದು ಅದು ಇದು ಇರೋದಿಲ್ಲ ನಮಗೆ ಹೇಗೆ ಅಂದರೆ ಗಾಳಿ ತುಂಬ ಒಳ್ಳೆಯ ರೀತಿಯಲ್ಲಿ ಆಮ್ಲಜನಕ ಸಿಗ್ತದೆ ಆಮೇಲೆ ಮಳೆ ಟೈಮ್ ಟೈಮ್ಗೆ ಮಳೆ ಸಿಗ್ತದೆ ಬೆಳೆ ಬೆಳಿಬೋದು ಯಾವುದೇ ರೀತಿ ತೊಂದರೆ ಇರೋದಿಲ್ಲ ನಮಗೆ ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು ಹಾಗೇ ಈಗ ಹಳ್ಳಿ ಕಡೆ ನೋಡಿದ್ರೇ ಎಲ್ಲ ಕೆಲಸಗಳ್ನ ಮಾಡ್ಕೊಂಡು ಸಂಜೆಗೆ ಬಂದು ಮನೆ ಸೇರ್ಕೊಂಡು ಮನೆ ಹತ್ರ ಎಲ್ಲಾ ಹಬ್ಬದ ರೀತಿದ್ಯ ಡೈ ದಿನಾ ಪೂರ್ತಿ ಕೆಲಸ ಮಾಡ್ತಾರೆ ಸಂಜೆ ಬಂದು ಸಂಜೆ ಮನೆಗಳಲ್ಲಿ ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಆನೂ ಟೈಮ್ನ ಜಾಸ್ತಿ ಒಯ್ತೈತಂದು ಯೋಚನೆ ಮಾಡ್ದೆನೆ ಮಾತಾಡ್ತಾರೆ ಹಾಗೇ ನಮ್ಮ ಹಳ್ಳಿಗಳಲ್ಲಿ ಯಾವುದೇ ರೀತಿ ಬೇಧ ಭಾವ ಇರದಿಲ್ಲ ಯಾರು ಬೇಕಾರೂ ಹೋಗಿ ಕೇಳಿದ್ರೆ ಏನು ಬೇಕಾದರು ಕೊಡ್ತಾರೆ ಅಲ್ಲಿ ನಾವು ಆಂ ಅಕ್ಕಿ ಹಾಕಿರೊದೇನು ಅನ್ನಂಗಿರದಿಲ್ಲ ಅಣ್ಣ ತಮ್ಮ ಅಂತೆಲ್ಲ ಬಂದರೆ ತುಂಬ ಚೆನ್ನಾಗಿರ್ತಾರೆ ಆಂ ಇದು ನೋಡ್ತಗಿ ಇನ್ನ ನಾವು ನಗರಗಳಲ್ಲಿ ಹೋದ್ರೆ ಕೆಲಸ ಅಂತ ಒಯ್ತೀವಿ ನಗರಗಳಲ್ಲಿ ಕೆಲಸ ಮಾಡಿ ಮಾಡಿ ಮಾಡಿ ಮನೆಯವ್ರ್ನ ಬುಟ್ಬುಟ್ಟಿರ್ತೀವಿ ಮನೆಯವ್ರ ಜೊತೆ ಇರಾಕೆ ಆಗದಿಲ್ಲ ನಾವು ಸಿಟಿಗಳಲ್ಲೆ ಸುತ್ತಿ ಸುತ್ತಿ ಸಾಕಾದರು ನಮಗೆ ಯಾವುದೇ ರೀತಿ ಆದಾಯ ಅಂತ ಇರೊದಿಲ್ಲ ನಾವು ಕೊನೆಗೆ ಉಳ್ಸೋದು ಎಷ್ಟು ಇರ್ತದೋ ಅಷ್ಟುಗು ಲಾಶ್ಟಿಗೆ ನಾವು ಆಸ್ಪತ್ರೆಗಳಲ್ಲಿ ಕಳಿಬೇಕಾಯ್ತದೆ ಹಳ್ಳಿಗಳಲ್ಲಿದ್ದರೆ ನಮಗೆ ಯಾವುದೇ ರೀತಿ ಅನಾರೋಗ್ಯದ ಕಾ ಇರೊದಿಲ್ಲ ಯಾಕೆ ಅಂದರೆ ನಾವು ನ್ಯಾಚುರಲ್ಲಾಗಿ ಎಲ್ಲ ಸಿಗ್ತದೆ ಹಸಿರು ತರ್ಕಾರಿಗಳಿರ್ಬೋದು ಗಾಳಿಯಾಗಿರ್ಬೋದು ನೀರಾಗಿರ್ಬೋದು ಬೆಳ್ಕಾಗಿರ್ಬೋದು ಎಲ್ಲ ನೀಟಾಗಿರ್ತದೆ ಯಾವುದೇ ರೀತಿ ಕಲುಷಿತವಾಗಿರದಿಲ್ಲ ಏಕೆ ಅಂದರೆ ನಮ್ಮ ಹಳ್ಳಿ ಜನಗಳು ಯಾ ಆ ಪದ್ಧತಿಗಳು ಅವು ಇವು ಅನ್ನ ತುಂಬ ಚೆನ್ನಾಗಿ ಪಾಲಸ್ತಾರೆ ಯಾಕೆಂದರೆ ಈಗ ನೀರಾದರು ನೀರ್ನಾಗೆ ಹಂಗೆ ಅಂತಾರೆ ಗಾಳಿನ ದೇವರು ಅಂತರೆ ಬೆಳಕನ್ನ ದೇವರು ಅಂತರೆ ಇದರಿಂದ ಅವರು ಯಾವುದೇ ರೀತಿ ಹಾನಿ ಮಾಡದಿಲ್ಲ ತುಂಬ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಆಂ ನಗರಗಳಲ್ಲಿ ಹಂಗಲ್ಲ ಹೋದರೆ ಹೋಯ್ತು ಬಂದರೆ ಬತ್ತು ನಾವು ಚೆನ್ನಾಗಿದ್ರೆ ಸಾಕು ಅಂತ ಎಲ್ಲಾ ಮೈಂಟೇನ್ ಮಾಡ್ತಾಯಿರ್ತಾರೆ ಅದರಿಂದ ಹೇಳ್ತೀನಿ ನಗರಗಳಲ್ಲಿ ವಲಸೆ ಹೋಗಿ ನಾವು ಹಳ್ಳಿಲಿ ಇರ್ತೀವಂದರೆ ತುಂಬಾ ಒಳ್ಳೆಯದು ಹಳ್ಳಿಲಿ ಇದ್ದರೆ ಹಳ್ಳಿಲಿ ಇದ್ದಷ್ಟು ದಿನ ಚೆನ್ನಾಗಿರ್ತೀವಿ ಯಾಕೆ ಅಂದ್ರೆ ನಾವು ಹಳ್ಳಿಗಳಲ್ಲಿ ಯಾವುದೇ ರೀತಿ ದುಡ್ಡು ಕು ದುಡ್ಡನ್ನ ಖರ್ಚು ಮಾಡಿ ತಿನಿಸುಗಳು ಆಗಿರ್ಬೋದು ಸಾಮಾನು ಆಗಿರ್ಬೋದು ಏನೇ ಆಗಿದ್ದರು ತರಲು ಜಾಸ್ತಿ ದುಡ್ಡು ಖರ್ಚು ಮಾಡಲ್ಲ ಯಾಕೆ ಅಂದರೆ ನಾವು ನಾವೇ ಮಾಡ್ಕೊಳ್ತಿರ್ತೀವಲ್ಲ ಹಂಗಾಗಿ ಮನೆಗಳಲ್ಲಿ ಜಾಸ್ತಿ ಖರ್ಚು ಅನ್ನೋದು ಬರದಿಲ್ಲ ಎಲ್ಲಾ ದುಡಿತ ಇರ್ತೀವಿ ಮನೆಗಳಲ್ಲಿ ಆದರೂ ನಗರಗಳಲ್ಲಿ ದುಡ್ದು ಎಲ್ಲ ಅಲ್ಲಿ ಖರ್ಚು ಮನೆ ಅದು ಇದು ಅನ್ಕೊಂಡು ಎಲ್ಲ ಖಾಲಿ ಐತದೆ ಊರಲ್ಲಿದ್ದರೆ ನಮ್ಗೆ ಆ ದುಡ್ಡುಗಳು ಮನೆ ಸ್ವಂತ ಮನೆ ಇರ್ತದೆ ಆಂ ಸ್ವಂತ ಜಮೀನು ಸ್ವಂತ ವಾಹನ ಎಲ್ಲ ಇರ್ತದೆ ಹಂಗಾಗಿ ಜಾಸ್ತಿ ಖರ್ಚ್ ಬರಲ್ಲ ನಗರಗಳಲ್ಲಿದ್ದರೆ ಅದೆಲ್ಲವು ಬರಿ ಬಾಡ್ಗೆಗಳೇ ಇರ್ತವೆ ಅದು ಇದು ನೀರ್ಗೆ ಸಪ್ರೇಟ್ ಬಾಡಿಗೆ ಕಟ್ಬೇಕು ಆಂ ಕರೆಂಟ್ಗೆ ಸಪ್ರೇಟ್ ಬಾಡ್ಗೆ ಕಟ್ಬೇಕು ಎಲ್ಲಾದಕ್ಕೂ ಸಾ ಎಲ್ಲಾ ವಸ್ತುಗಳಿಗೂ ದುಬಾರಿ ಇರ್ತದೆ ಆದರೆ ನಮ್ಮ ಹಳ್ಳಿ ಕಡೆ ಹಂಗಲ್ಲ ಅವೆಲ್ಲ ಉಚಿತವಾಗೂ ಸಿಗ್ತವೆ ಮತ್ತು ಕಮ್ಮಿ ಬೆಲೆಯಲ್ಲಿ ಸಿಗ್ತವೆ ನಮ್ಗೆ ಬೇಕಾದಿದ್ದು ಈಗ ಇಲ್ಲಿ ನಾವು ನೂರು ರೂಪಾಯಿ ಕೊಟ್ಟು ಏನೋ ತಗೋತೀವಂದರೆ ಅಲ್ಲಿ ಸಿಟಿಗುಳಲ್ಲಿ ಅಥ್ವ ನಗರಗಳಲ್ಲಿ ಹೋಗಿ ತಗೋತಿನಿ ಅಂದರೆ ಅದಕ್ಕೆ ಮುನ್ನೂರು ನಾನೂರು ಆಗಿರ್ತದೆ ಹಂಗಾಗಿ ನಾವು ಹಳ್ಳಿಗಳಲ್ಲಿದ್ದರೆ ತುಂಬ ದುಡನ್ನ ಸೇವ್ ಮಾಡ್ಬೋದೂ ಹಾಗೆ ಜಾಸ್ತಿ ಸಂಪಾದನೆನೂ ಮಾಡ್ಬೋದು ಯಾವುದೇ ಈಗ ನಾವು ನಗರಗಳಲ್ಲಿ ಹೋಗಿ ಕೆಲಸ ಮಾಡ್ತೀವಿ ಅಂದರೆ ಯಾವನು ಒಬ್ಬನ ಕೆಳಗೆ ಕೈ ಕೆಳಗಡೆನು ಕೆಲಸ ಮಾಡಬೇಕು ನಾವು ಹಳ್ಳಿಲಿ ಇರ್ತೀವಂದರೆ ನಮ್ಮದೇ ಆದ ಸ್ವಂತ ನಮ್ಮದೇ ನಾವೇ ಎಲ್ಲ ಯಾರ್ಗೆ ಹೇಳಂಗಿಲ್ಲ ಕೇಳಂಗಿಲ್ಲ ನಮ್ಮದೇ ಎಲ್ಲ ಇರ್ತದೆ ನಾವು ಬೇಕಾದರೆ ನಾವು ಇನ್ನೊಬ್ಬರನ್ನ ನೋಡ್ಕೊಬೋದು ಹೊರ್ತು ನಮ್ಮನ್ನ ಯಾರು ನೋಡ್ಕೊಳೋತಿ ರೀತಿ ಇರದಿಲ್ಲ ಆದರೆ ಅದಕ್ಕೆ ಹಳ್ಳಿನೆ ನಗರಗಳಿಗೆ ಜಾಸ್ತೀ ಹೋಗೋಕೆ ಇಷ್ಟಪಡಬೇಡಿ ಹಳ್ಳಿಗಳಲ್ಲಿ ಇರಿ ಹಳ್ಳಿಲಿ ತುಂಬ ಒಳ್ಳೆಯದು ಎಲ್ಲ ಇರ್ತದೆ ಯಾಕೆ ಅಂದ್ರೆ ಹಳ್ಳಿಗಳಲ್ಲಿ ನಾನು ನೋಡಿದ ಪ್ರಕಾರ ಯಾವುದೇ ರೀತಿ ಯೋಚನೆ ಮಾಡಿ ಜೀವನ ಮಾಡಬೇಕು ಅಂತೇನಿರದಿಲ್ಲ ಯಾವುದೇ ಒಂದು ಕೆಲಸ ಮಾಡಿದರೂ ಅದ್ರಲ್ಲಿ ಅದೇ ಅಂತ ಇರ್ತದ ಈಗ ಚಿಕ್ಕ ಪುಟ್ಟ ವ್ಯವಸಾಯ ಮಾಡೋದಾಗಿರ್ಬೋದು ದೊಡ್ದಾಗಿ ವ್ಯವಸಾಯ ಮಾಡ್ಬೋದಾಗಿರ್ಬೋದು ಊರ್ಗಳಲ್ಲೆ ನಾವು ಏನಾದರು ಬಿಸ್ನೆಸ್ ಮಾಡಿದ್ರೆ ನಮಗೆ ತುಂಬ ಹೆಲ್ಪ್ ಆಗ್ತದೆ ಯಾಕೆ ಅಂದರೆ ನಾವು ಆ ಸಿಟಿಗಳಲ್ಲೋಗಿ ಆ ಇದು ಒಂದು ಹತ್ತು ಸಾ ಐವತ್ತು ಅರವತ್ತು ಸಾವಿರ ಇನ್ವೆಸ್ಟ್ ಮಾಡಿ ಮನೆ ಬಾಡ್ಗೆ ಅಡ್ವಾನ್ಸು ಅದು ಇದು ಅಂತ ಕೊಟ್ಕೊಂಡು ಇದು ಮಾಡೋದು ಅದೇ ದುಡ್ನ ಇಟ್ಕೊಂಡು ನಾವು ನಮ್ಮ ಹಳ್ಳಿಗಳಲ್ಲಿ ಬಿಸ್ನೆಸ್ಗಳ್ನ ಮಾಡ್ಬೋದು ಹಂಗಾಗಿ ನಗರಗಳಿಗಿಂತ ನನಗೆ ಇಷ್ಟ ನಮ್ಮ ಹಳ್ಳಿನೆ ಆಗಿರ್ತದೆ ಏಕೆಂದರೆ ಈಗ ಒಂದು ಯಾವುದೇ ಒಂದು ಹಬ್ಬ ಗಿಬ್ಬ ಆದರು ನಾವು ನಗರಗಳಲ್ಲಿದ್ದರೆ ಊರಿಗೆ ಬರಕ್ಕಾಗಲ್ಲ ಯಾಕೆ ಅಂದರೆ ನಮಗೆ ರಜ ಅನ್ನೋದು ಇರದಿಲ್ಲ ಕೆಲಸ ಮಾಡ್ತಾಯಿರ್ತೀವಿ ಒಂದು ದಿನ ರಜೆ ಇರ್ತದೆ ಒಂದು ದಿನ ಬಂದು ಹೋಗಷ್ಟ್ರೊಳ್ಗೆ ಬರದು ಅಲ್ಲಿಂದ ಬಂದು ಊರಿಗೆ ಬರೋ ಅಷ್ಟ್ರೊಳ್ಗೆ ಒಂದಿನ ಮುಗ್ದೋಗಿರ್ತದೆ ಯಾವುದೇ ಖುಷಿ ಅನ್ನೋದೇನು ಇರೋದಿಲ್ಲ ನಮಗೆ ಹಂಗಾಗಿ ಆ ನಗರದಲ್ಲಿ ಕೆಲಸ ಮಾಡಿ ಮನೆಗೆ ಬಂದರೆ ನಮಗೆ ಖುಷಿ ಇರದಿಲ್ಲ ಆದ್ದರಿಂದ ನಾವು ಹಳ್ಳಿಗಳಲ್ಲೆ ಇದ್ದರೆ ಒಂದು ದಿನ ಪೂರ್ತಿ ಎಂಜಾಯ್ ಮಾಡ್ಬೋದು ಬೇಕು ಅಂದರೆ ಒಂದಿನ ನಮ್ಗೆ ಬೇಕು ಅಂದರೆ ನಾವು ಮನೆಯಲ್ಲೇ ಇರ್ಬೋದು ಇಲ್ಲ ಕೆಲ್ಸಕ್ಕೆ ಹೋಗ್ಬೋದು ಯಾವ ಕೆಲ್ಸನಾದ್ರು ಮಾಡಿದರೂ ನಮ್ಮ ಜೀವನ ನಡೀತದೆ ಆದರೆ ಸಿಟಿಲಿ ಹಾಗಿರದಿಲ್ಲ ನಾವು ಕೆಲ್ಸಕ್ಕೆ ಹೋದರೆ ಮಾತ್ರ ಜೀವನ ಇರ್ತದೆ ಅದರಲ್ಲೂ ಕೆಲ್ಸಕ್ಕೆ ಹೊಯ್ತಿವೀ ಸಂಬಳ ಜಾಸ್ತಿ ಇರದಿಲ್ಲ ಅಲ್ಲಿದ ಅಲ್ಲಿಗೆ ಮೈಂಟೇನ್ ಆಯ್ತಾ ಇರ್ತದೆ ಮುಂದೆ ಇನ್ನ ಈಗ ನಾವು ಯಾವುದೇ ಒಂದು ಸಮಸ್ಯೆ ಬಂತು ಅಂದರೂ ಅದನ್ನ ಫೇಸ್ ಮಾಡಕ್ಕಾಗದಿಲ್ಲ ಯಾಕೆಂದರೆ ನಮ್ಮ ಹತ್ರ ಅಷ್ಟು ಹಣ ಇರೋದಿಲ್ಲ ಆದರೆ ನಾವು ಹಳ್ಳಿಗಳಲ್ಲಿದ್ರೆ ಒಂದು ವ್ಯವಸಾಯ ಮಾಡಿ ಒಂದು ಮೂರು ತಿಂಗಳು ಬೆಳೆ ಬೆಳೆದರು ಅದ್ಕೊಂದೂ ಒಂದು ಲಕ್ಷ ಎರಡು ಲಕ್ಷ ಬತ್ತದೆ ಒಂದು ಒಂದು ಎಕ್ಕರೆ ಜಮೀನಲ್ಲಿ ಕೆಲಸ ಮಾಡಿದ್ರು ಆ ದುಡ್ಡಲ್ಲಿ ಬೇಕು ಅಂದ್ರೆ ನಾವ್ ಸೇವಿಂಗ್ ಅಂತ ಮಾಡ್ಕೊತಿವಿ ಅಂದ್ರು ಯಾವ್ದರೇ ಬ್ಯಾಂಕುಗಳ್ಗ್ ಆಗಿರ್ಬೋದು ಅಲ್ಲಿ ಇಲ್ಲಿ ದುಡ್ನ ಹಾಕಿದ್ರೆ ಅದ್ರ ಬಡ್ಡಿ ಅನ್ಕೊಂಡು ಅದು ಇದು ಅನ್ಕೊಂಡು ಬಂದಿರ್ತದೆ ಆದರೆ ಸಿಟಿಗಳಲ್ಲಿ ಆ ಥರ ಮಾಡೋಕ್ಕಾಗದಿಲ್ಲ ಯಾಕೆಂದರೆ ಅಲ್ಲಿ ಬರೋ ಸಂಬಳ ಅಲ್ಲಿಗೆ ಮುಕ್ತಾಯ ಆಗ್ತಾಯಿರ್ತದೆ ಹಾಗಾಗಿ ಈ ಹಳ್ಳಿಗಳಲ್ಲಿ ಈ ಇದ್ದರೆ ತುಂಬ ಒಳ್ಳೆಯದು ನಮಗೆ ಆ ರೀತಿ ಬೇಕು ಆ ರೀತಿ ಜೀವನ ಮಾಡ್ಬೋದು ಏಕೆ ಅಂದರೆ ನಮಗೆ ಇಷ್ಟ ಆಗಿದ್ದು ತಿನ್ಬೋದು ಇಷ್ಟ ಆಗಿದ್ನ ಬೆಳಿಬೋದು ಇಷ್ಟ ಆಗಿದ್ದೋರು ಜೊತೆ ಮಾತಾಡ್ಬೋದು ನಮಗೇನು ಅನ್ನಸ್ತದ ಅದು ಮಾಡ್ಬೋದು ಸಿಟಿಲಿ ಹಂಗಿರಕ್ಕೆ ಆಗದಿಲ್ಲ ಎಲ್ಲಾಕು ಒಂಥರ ಅಡೆ ತಡೆಗಳು ಯಾಕೆಂದರೆ ಇದು ಮಾಡಕ್ಕೋದರೆ ಅದಕ್ಕೆ ದುಡ್ಡು ಸಾಲೋದಿಲ್ಲ ಹಾಂ ಇದು ಬ್ಯಾಡ ಅದು ಬ್ಯಾಡ ಅಲ್ಲಿ ತಕೊಂಡರೆ ಇದು ಸಾಲದಿಲ್ಲ ಅನ್ನೋ ಜೀವನ ಇರ್ತದೆ ನಮ್ಮ ಹಳ್ಳಿಲಿ ಹಂಗಲ್ಲ ಇದು ಐತಾ ನೆಕ್ಷ್ಟು ನಾವು ಈಗ ಒಂದು ಐವತ್ತು ಸಾವಿರ ಬೆಳೆ ಬೆಳ್ದಿರ್ತಿವಿ ಆದರೆ ಒಂದು ಲಕ್ಷ ಎರಡು ಲಕ್ಷ ಅಯ್ತದೆ ಆಗಲಿಲ್ಲ ಅಂದರೆ ಯಾಕೆ ಯೋಚನೆ ಮಾಡಲ್ಲ ನೆಕ್ಸ್ಟ್ ಬೆಳೆ ಬೆಳ್ಯೋನ ಸಿಟಿಲಿ ಹಂಗೆ ಇರಕಿಲ್ಲ ಇದೆ ಕೆಲಸ ಮಾಡಬೇಕು ಜೀವನ ಮಾಡಬೇಕು ಹಾಗಿರ್ತದೆ ಹಾಗಾಗಿ ಹೇಳ್ತೀನಿ ನಗರಗಿಂತ ನಮ್ಮ ಹಳ್ಳಿನೆ ವಾಸಿ